ಅನು ಹೋಟೆಲ್ಲಾ ಹಾಂ ನಿಮ್ಮ ರೆಸ್ಟೋರೆಂಟಲ್ಲಿ ಏನು ಏನು ಸಿಗುತ್ತೆ ಮ್ಯಾಮ್

ಹೌದಾ ನಮಗೆ ತಂದೂರಿ ಕಾಜೂ ಮಸಾಲ ಆಮೇಲೆ ಚಿಕನ್ ಫ್ರೈ ಮಟನ್ ಫ್ಲೈ ಇದೆಲ್ಲಾ ಫ್ಯಾಮಿಲಿ ಪ್ಯಾಕಿಂಗ್ ಆಗಿರಬೇಕು ಹ್ಞೂ ಆಮೇಲೆ ನಿಮ್ಮ ರೆಸ್ಟೋರೆಂಟಲ್ಲಿ ಉಳ್ಕೊಳ್ಳೋಕೆ ರೂಮ್ ಏನಾದರು ಹಾಂ ಫ್ಯಾಮಿಲೀ ಫ್ಯಾಮಿಲಿಗೆ ಇದೆಯಲ್ಲಾ ಹ್ಞೂ ಮತ್ತೆ

ಓಕೆ ಮ್ಯಾಮ್ ಜಾಸ್ತಿ ಆಯಿಲ್ ಆಯಿಲ್ ಏನೂ ಮೆನ್ಷನ್ ಮಾಡಿರೊಲ್ಲಾ ಅಲ್ಲಾ ಹಾಂ ಓಕೆ ನಾವು ಇವಾಗ ಒಂದು ಟು ಅವರ್ಸ್ ಬಿಟ್ಟು ಬರ್ತೀವಿ ಮ್ಯಾಮ್ ರೆಸ್ಟೋರೆಟಿಗೆ ಬರ್ತೀವಿ ಆಮೇಲೆ ಪೇ ಮಾಡೋದು ಫೋನ್ ಪೇನಾ ಅಥವಾ ಕ್ಯಾಶೆ ಆಗ

ಹಾಂ ನಾವೇ ಬರ್ತೀವಿ ಮ್ಯಾಮ್ ಇನ್ನೊಂದು ಟು ಅವರ್ಸ್ ಬಿಟ್ಟು ಓಕೆ ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಿದ್ವಿ

ಮತ್ತೆ ಅದು ಫ್ಯಾಮಿಲಿಗೆ ಎಲ್ಲ ಇರೋಕೆ ಸೇಫ್ಟಿ ಆಗಿದೆ ಅಲ್ಲವಾ ಮ್ಯಾಮ್ ಹ್ಞೂ ರೆಂಟು ಅಂದರೆ ಪರ್ ಮ ಪರ್ ಪರ್ ಡೇಗೆ ತಗೋತಿರೋ ಅಥವಾ ಅವರಿಗಾ ಅಂತ ಎಷ್ಟು ನಾವೊಂದು ಐದು ಜನ ಹಾಂ ಆಮೇಲೆ ಪ್ಲೇಸು ಬೇರೆ ಕಡೆ ನಾವು ಹೊರಗೆ ಹೋಗ್ಬೇಕಂದ್ರೆ ನಿಮ್ಮ ಕಡೆಯಿಂದಾನೇ ತೋರಿಸ್ತಾರೋ ಅಥವಾ ನಾವೇ ಬೇರೆ ತಗೋಬೇಕೋ ಹ್ಞೂ ಹ್ಞೂ ಸರಿ